ವರ್ಷಗೊಮ್ಮ ಎಳ್ಳ್ಮಾಸಿ ಅಂತ್ಹೇಳಿ ಬರ್ತದ ಆ ಎಳ್ಳ್ ಅಮಾಸಿಗೆ ಒಂದು ಸ್ಪೆಶಲಿಟಿ ಏನಂತ ಅಂದ್ರೆ ಇಡೀ ಮನೆ ಮಂದಿ ಏನಿರ್ತಾರಲ್ಲ ಎಲ್ಲರು ಸೇರಿ ಏನು ಮಾಡ್ತಾರೆ ಒಂದು ಗಾಡಿ ಕಟ್ತಾರೆ ಗಾಡಿ ಕಟ್ಟಿ ಅವತ್ತಿನ ದಿನ ಸ್ಪೆಷಲ್ ಏನಂತಂದ್ರ ವಸ್ಸು ಮಂದಿ ಒಂದು ಹೊಲಕ್ಕೆ ಹೋಗಿ ಎಲ್ಲರು ಒಂದೇ ಕಡಿ ಕುಂತು ಏನೇ ಕೆಲಸ ಇದ್ದರೂ ಎಲ್ಲಾ ಬಿಟ್ಟು ವಸ್ಟು ಮಂದಿ ಒಂದೇ ಕಡೆ ಕುಂತು ಹಿಂಗೆ ಗುಮ್ ಹಿಂಗೆ ಸ್ ಒನ್ ಸರ್ಕ ಒನ್ನೊಂದು ಒನ್ನೊಂದು ಒನ್ನೊಂದು ರೌಂಡ್ ಶೇಪ್ ಮಾಡಿ ಎದ್ರ ಬದ್ರ ಕುಂತು ವಷ್ಟು ಮಂದಿ ಕುಂತು ಊಟ ಮಾಡದೆ ಎಳ್ಳಮಮಾಸೆ ಹೌದಿಲ್ಲ ಅವತ್ತಿನ ದಿನ ಏನು ಸ್ಪೆಷಲ್ಲ ಕಡುಬು ಪುಂಡಿಪಲ್ಯ ಪುಂಡಿಪಲ್ಯ ಅಲ್ಲ ಬಜಿಪಲ್ಯ ಅವತ್ತು ಏನೇ ಅಂದ್ರೆ ಏನೇನೋ ಅವ್ರವ್ರ ಖುಷಿಗೆ ಮಾಡ್ಕೊಂತಾರ ಸೊ ಅದು ಒಂದು ಸ್ಪೆಶಲಿಟಿ ಆಗ್ತದ ಆಮ್ಯಾಲ ಇನ್ನೊಂದು ನಮ್ಮ ಕಡೆ ಭಾರಿ ಹಬ್ಬ ಮಾಡದಂತಂದ್ರೆ ಹೋಳಿ ಹುಣ್ಣಿ ಎಲ್ಲರು ಹೊಯ್ಕೊತ ಚಿರ್ಕೊತ ಜಿಗ್ಗೊತ ಅದು ಮಾತೆ ಬ್ಯಾರೆ ನಾ ಅಂತ್ರು ಎಲ್ಲೆ ಇರ್ಲಕ ಯಾವುದೇ ಊರಾಗ ಇರ್ಲಕ ನಾ ನಮ್ಮ ಗುಲ್ಬರ್ಗಾಗ ಬಂದು ನಮ್ಮ ದೋಸ್ತ್ರಿಗೆ ಬಣ್ಣ ಹೊಡೆದು ನಮ್ಮ ಮನೆನವ್ರಿಗೆ ಬಣ್ಣ ಹಚ್ಚಿ ಎಲ್ಲಾರ ಮುಂದು ಕುಂತು ಆಮ್ಯಾಲ ಕಾಮ ಗೊತ್ತಲ್ಲಾ ಕಾಮ ಅದರ ಎದರು ಕುಂತು ಹೊಯ್ಕೊಂಡ್ರ ಸಮಾಧಾನ ಆ ಅದು ಹಂಗೆ ಮನಸ್ಸು ಬಿಚ್ಚಿ ಆಚರಣೆ ಮಾಡಂಥ ಹಬ್ಬ ಅಂದ್ರೆ ಹೋಳಿಹುಣ್ಮಿ ನಮ್ಮ ಕಡೆ ಆಮ್ಯಾಲ ಸಣ್ಣಾಗಿದ್ದಾಗ ಭಾಳ ಭಾಳ ಹಿಂಗೆ ಚಾವ್ ಚಾವ್ ಭಾಳ ರೂಢಿ ಏನು ಮಾಡ್ತಿದವು ಒಂದು ಹದ್ ಹನ್ನೆರಡು ಹದಿಮೂರು ವರ್ಷ್ನಾಗ ಒಂದು ಸಣ್ಣಾಗಿದ್ದಾಗ ಒಂದು ಗುಂಪಿತ್ತು ನಮ್ದು ಆ ಗುಂಪ್ನಾಗ ವಸು ಮಂದಿ ಕಾಮ ಹತ್ಗ್ಯದ್ರದು ಕೆದರ್ಕ ಏನು ಮಾಡ್ತಿದ್ವು ಕೆದರ್ಕ ಏನು ಮಾಡ್ತಿದವು ಹಿಂಗೆ ಸಣ್ಣ ಕಳುವ ಮಾಡದು ಅಂದ್ರ ಕಟ್ಗಿ ಕಳುವ ಮಾಡದು ಯಾರ್ದೊ ಮನ್ಯಂದು ಹಿಂಗೆ ಗಿಡ ಕಟ್ ಮಾಡಿರ್ತರಲ್ಲ ಕೊಡ್ಡ ಅಂಥವ್ ಅವ್ರು ಏನರ ನಮ್ಗ ಹಿಂಗ ಕಾಮದ್ ಪಟ್ಟಿ ಕೊಡ್ರಿ ಅಂತ ಹೇಳ್ಕಂಡು ಮನಿಗೆ ಹೋದ್ರೆ ನಮಗೆ ರೊಕ್ಕ ಕೊಟ್ಟರೆ ಚೆಂದ ಇಲ್ಲಪ್ಪಂದ್ರೆ ಅಲ್ಲಿದ ಏನ್ರ ಕದ್ಕೊಂಡೆ ಬರೋದು ನಾವು ಅಟ್ ಉಡಾಳಿ ನಾವು ಸೊ ಆ ಥರದ್ದ ಚೈಲ್ಡ್ವುಡ್ಡ ಅಂದ್ರೆ ಸಣ್ಣತನ ಹಂಗೆ ಆಮೇಲೆ ಇಲ್ಲಿ ನಮ್ಮೂರ್ನಾಗ ಒಂದು ಮೂರು ವರ್ಷಕ್ಕೊಮ್ಮೆ ಇದು ಮಾಡ್ತಾರೆ ಕನ್ನಡ ರಾಜ್ಯೋತ್ಸವ ಅಂತ್ಹೇಳಿ ನಮ್ಮ ಯೂನಿವರ್ಸಿಟಿ ಬಾಗೆಟ್ದಾಗ ಒಂದು ದೊಡ್ಡ ಸ್ಟೇಜ್ ಹಾಕಿ ಅದೆಲ್ಲಾ ಏನಂದರು ಇಡೀ ಕರ್ನಾಟಕದ ಯಾವ್ಯಾವ ಮೂಲೆದು ಕಲಾವಿದರು ಇದ್ದಾರೆ ಬರಹಗಾರರು ಅದಾರ ಸಿಂಗರ್ಸ್ಗಳು ಅದಾರ ಎಲ್ಲಿ ಎಲ್ಲಾ ಕಲಾವಿದರು ಎಲ್ಲ ಕಲಾವಿದರಿಗೆ ಒಂದು ದೊಡ್ಡ ವೇದಿಕೆ ಅದು ಅದು ಖುಷಿ ಏನಂತಂದ್ರೆ ನಮ್ಮ ಕಲ್ಬುರ್ಗಿದಾಗ ಆಗ್ತದ ಅದು ನಮ್ಗೊಂದು ಭಾರಿ ಹೆಮ್ಮೆ ವಿಷಯ ಸೊ ಮೂರು ದಿನ ಕಂಟಿನ್ಯೂ ಇರ್ತದ ನಾವು ಬಿಡದೆ ಮೂರು ದಿನ ಆ ಟೆಂಟ್ ಆ ಫಂಕ್ಷನಿಗೆ ಅಟೆಂಡ್ ಮಾಡ್ತೀವಿ ಆಮ್ಯಾಲ ಅವ್ರು ಏನೇನು ಮಾಡ್ತಾರೆ ಆ ಒಂದು ಉತ್ಸವದಾಗ ನಾವು ಪಾಲ್ಗೊಳ್ತೀವಿ ಅದೆಲ್ಲ ನಮ್ಗೆ ಭಾರಿ ಖುಷಿ ಅವ್ರ ಮೆರ್ವಣ್ಗೆ ಆಗ್ಬೋದು ಅವ್ರು ಉಟ್ಟಿರೊ ವೇಷ ಭಾಷೆ ಆಗಿರ್ಬೋದು ಆ ಡೊಳ್ಳು ಕುಣಿತ ಅದು ಹೇಳಾಕಾಗಂಗಿಲ್ಲ